ಹಲೋ ಯಾರು ಯಾರು ನಮಸ್ತೆ ಯಾರಮ್ಮ ಹೌದಾ ಹಾಂ ಯಾವ್ದು ಯಾವ ಇದಕ್ಕೆ ಬೇಕು ಸೈನ್ಸ್ ಸೆಕ್ಷನ್ನಾ ಆರ್ಟ್ಸಾ ಯಾವ ಡಿಪಾರ್ಟ್ಮೆಂಟಿಗೆ ಬೇಕು ಆರ್ಟ್ಸ್ ಹಾಂ ಪರ್ಸೆಟೆಂಜ್ ಎಷ್ಟಿದೆ ತಮ್ಮದು ಹ್ಞೂ ಹ್ಞೂ ಹ್ಞೂ ಹಾಂ ಮೆರಿಟ್ ಸ್ಟೂಡೆಂಟ್ಸ್ಗೆ ಅಂತ ಫೋರ್ಟಿ ಪರ್ಸೆಟೆಂಜ್ ಡಿಸ್ಕೌಂಟ್ ಇರುತ್ತೆ ಬನ್ನಿ ಆಂ ಬನ್ನಿ ಮಾತಾಡೋಣ ಹ್ಞೂ ಇಲ್ಲ ನಿಮ್ಮ ನಿಮ್ಮದು ಮೆರಿಟು ಮತ್ತು ನಿಮ್ಮ ಬಿಹೇವಿಯರ್ ನೋಡಿ ನಾನೇ ರೆಕಮೆಂಡ್ ಮಾಡ್ತೀನಿ ಇನ್ನೂ ಟೆನ್ ಪರ್ಸೆಂಟ್ ಕೊಡಿ ಅಂತ ಯಾಕಂದರೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಏನು ಇನ್ಕಮ್ ಕಡಿಮೆ ಇದ್ರೂ ಸ್ವಲ್ಪ ನಾವು ಅದನ್ನು ಕೌಂಟ್ ಮಾಡ್ಕೊಳ್ತೀವಿ ಹಾಂ ಆಂ ಅದೇ ಆಂ ಇನ್ಕಮ್ ಕಡಿಮೆ ಇದ್ದು ಮೆರಿಟ್ ಸ್ಟೂಡೆಂಟ್ಸ್ ಇದ್ದರೆ ಮತ್ತು ಕ್ಯಾಸ್ಟ್ದು ಬ್ಯಾಕ್ವರ್ಡ್ ಆಗಿದ್ದರೆ ಹೀಗೆಲ್ಲ ಕೆಲವು ಕ್ಯಾಟೆಗರೀಸ್ ಇರುತ್ತೆ ನಮಗೆ ಪರ್ಸೆಟೆಂಜ್ ಕಡಿಮೆ ಮಾಡೋಕ್ಕೆ ಸೋ ಅದೆಲ್ಲ ನಾನು ಪ್ರೊಫೈಲ್ ನೋಡಿಬಿಟ್ಟು ಮಾತಾಡಬೇಕಾಗುತ್ತೆ ನಿಮ್ಮ ಪ್ರೊಫೈಲ್ ನೋಡಿದ ಮೇಲೆ ನಾನು ಕಮಿಟಿ ಅವ್ರ ಹತ್ರ ರೆಕಮೆಂಡ್ ಮಾಡಿಸಿ ಓಕೆ ಓಕೆ ಹಾಂ ಆಯಿತು ಆಯಿತು ಬನ್ನಿ ಕಡಿಮೆ ಮಾಡಿಸ್ತೀವಿ ಜೊತೆಗಿಲ್ಲಿ ಒಳ್ಳೆಯ ಎನ್ವಿರಾನ್ಮೆಂಟ್ ಇದೆ ನೀವಿನ್ನೂ ಹೆಚ್ಚು ಪರ್ಸೆಟೆಂಜ್ ತಗೋಕೆ ನಾವು ಇಂಡಿವಿಜುವಲ್ ಕೇರ್ ತಗೊಳ್ತೀವಿ ಒಳ್ಳೆಯ ಒಳ್ಳೆಯ ರಿಸೋರ್ಸ್ ಪರ್ಸನ್ ಕರೆಸ್ತೀವಿ ಹ್ಞೂ ಓಕೆ ಆಂ ಅದಕ್ಕೆ ಮಾ ಅದಕ್ಕೆ ನೀವು ಮೆರಿಟ್ ಸ್ಟೂಡೆಂಟ್ ಅಂದಾಗ ನಾವು ನಿಮ್ಮನ್ನು ಇನ್ನೂ ಕೋಚ್ ಅಪ್ ಮಾಡ್ತೀವಿ ಯಾಕಂದ್ರೆ ನಿಮ್ಮಿಂದ ನಮ್ಮ ಕಾಲೇಜ್ಗೂ ಗುಡ್ ನೇಮ್ ಇರುತ್ತಲ್ವಾ ಸೋ ನಾವು ನಿಮ್ಮನ್ನು ಸಪೋರ್ಟ್ ಮಾಡ್ತೀವಿ ಬನ್ನಿ ಒಂದ್ಸಲ ಹಾಂ ಬನ್ನಿ ಬನ್ ಬನ್ನಿ ನೀವು ಕಾಲೇಜ್ ಟೈಮಿಂಗ್ಸ್ ಈ ವೀಕ್ ನಾವೇನು ಅಡ್ಮಿಷನ್ಗೋಸ್ಕರ ನಾವೇನು ರಜೆ ಮಾಡಲ್ಲ ಇನ್ನೂ ಎಕ್ಸ್ಟ್ರಾ ಟೈಮಿಂಗ್ಸೇ ಇರ್ತೀವಿ ಕಾಲೇಜಲ್ಲಿ ಬನ್ನಿ ನೀವು ಹಾಂ ಓಕೆ ಬಾಯ್ ಹಾಂ